ನಾನೀಗ ಕನ್ನಡ ಭಾಷೆ ಬಗ್ಗೆ ಮಾತಾಡ್ತೀನಿ ಕನ್ನಡ ಬಾಷೆ ಸುಮಾರು ಎರಡು ಸಾವ್ರದ ಐನೂರು ವರ್ಷಗಳು ಇತಿಹಾಸ ಇರುವಂಥ ಭಾಷೆ ಮೂಲತಃ ಭಾಷೆಗಳು ಪ್ರಾರಂಭ ಆಗಿದ್ದು ಆರ್ಯರು ತಮಿಳುನಾಡಿನ ಸ್ಥಳಕ್ಕೆ ಬಂದರು ಅಲ್ಲಿ ದ್ರಾವಿಡ ಭಾಷೆ ಶುರುವಾಯಿತು ಹಾಗಾಗಿ ನಮಗೆ ಮೂಲ ತಮಿಳೇ ಮೂಲ ನಮಗೆ ಆದರೆ ತಮಿಳು ಕನ್ನಡೀಕರಣ ಆಯಿತು ಕನ್ನಡಕ್ಕೆ ಬಂತು ಕನ್ನಡ ಭಾಷೆ ಮೇಲೆ ಬಂತು ಲಿಪಿಗಳು ಚೇಂಜ್ ಆಯಿತು ತಮಿಳಿಂದ ಕನ್ನಡಕ್ಕೆ ಲಿಪಿ ಚೇಂಜ್ ಆಯಿತು ಕನ್ನಡ ಭಾಷೆ ಸಮೃದ್ಧವಾಗಿ ಬೆಳೆಯೋಕೆ ಶುರು ಆಯಿತು ನಂತರದಲ್ಲಿ ಕನ್ನಡ ಭಾಷೆಗೆ ಒತ್ತು ಕೊಡುವಂಥ ಕವಿಗಳು ಹುಟ್ಟು ಹುಟ್ಟಿಕೊಂಡರು ಹುಟ್ಟಿಕೊಂಡರು ನಂತರದಲ್ಲಿ ಅವ್ರ ಕಾವ್ಯ ಕಾದಂಬರಿಗಳು ಕಥೆ ಎಲ್ಲ ಪ್ರಾರಂಭ ಆಯಿತು ಎಲ್ಲ ಕಾದಂಬರಿಗಳು ಕಥೆಗಳು ಕಾವ್ಯಗಳು ಜನ ಜೀವನಕ್ಕೆ ಒತ್ತು ಕೊಡುವಂಥ ಜನ ಜೀವನವನ್ನು ಸಮೃದ್ಧ ಮಾಡುವಂಥ ಕೆಲ್ಸವನ್ನು ಮಾಡೋಕೆ ಪ್ರಾರಂಭ ಆಯಿತು ಹಾಗಾಗಿ ಜನರಿಗೆ ಹೆಚ್ಚಿನ ಆಸಕ್ತಿ ಪ್ರಾರಂಭ ಆಯಿತು ಹಳೆ ಕನ್ನಡದಲ್ಲಿ ಸ್ವಲ್ಪ ಕ್ಲಿಷ್ಟಕರವಾದಂತಹ ಪದಗಳು ಇದ್ದವು ಹಾಗಾಗಿ ಅದು ಜನ ಸಾಮಾನ್ಯರನ್ನು ಮುಟ್ಟಲಿಲ್ಲ ನಂತರದ ಹೊಸ ಕನ್ನಡದಲ್ಲಿ ಜಮ್ಸ್ ಜನ ಸಾಮಾನ್ಯರನ್ನು ಮುಟ್ಟುವಂಥ ಸರಳವಾದ ಭಾಷೆ ಕನ್ನಡ ಪ್ರಾರಂಭ ಆಯಿತು ತಿರುಗಿ ಅದರೊಳ್ಗಡೆ ಕಾವ್ಯಗಳು ಕಥೆಗಳು ಕಾದಂಬರಿಗಳು ಪ್ರಾರಂಭವಾದವು ನಂತರದಲ್ಲಿ ಜನರಲ್ಲಿ ಹೆಚ್ಚಿನ ಆಸಕ್ತಿ ಬಂತು ಯಾವುದನ್ನು ನಾವು ಇಷ್ಟಪಡ್ತೀವಿ ಅದು ನಮ್ಮ ಹತ್ರ ಬಂದಿದೆ ಅನ್ನೋ ಮನೋಭಾವನೆ ಅವ್ರಿಗೂ ಬಂತು ಮತ್ತೆ ಹೆಚ್ಚಿನ ಕಾದಂಬರಿಗಳು ಕಥೆಗಳು ಕಾವ್ಯಗಳು ಜನ ಜೀವನಕ್ಕೆ ಅವರ ಕಷ್ಟಗಳ ಪರವಾಗಿ ತೊಂದರೆಗಳಿಗೆ ಹತ್ರ ಇರುವಂಥ ವಸ್ತುಗಳನ್ನು ಇಟ್ಕೊಂಡು ಕಾದಂಬರಿಗಳನ್ನ ಕವನಗಳನ್ನು ರಚಿಸೋದಕ್ಕೆ ಪ್ರಾರಂಭ ಮಾಡಿದರು ನಂತರದಲ್ಲಿ ಜನಕ್ಕೆ ಹೆಚ್ಚಿನ ಒಂದು ಆಸಕ್ತಿ ಬಂದು ಕನ್ನಡ ಸಮೃದ್ಧವಾಗಿ ಬೆಳೆಯುವುದಕ್ಕೆ ಅವಕಾಶ ಮಾಡಿ ಕೊಟ್ಟರು ಹೀಗಾಗಿ ಹೆಚ್ಚಿನ ಕನ್ನಡ ಆಸಕ್ತಿ ಇರೋ ಜನ ಈ ಕರ್ನಾಟಕ ಪ್ರದೇಶದಲ್ಲಿ ಬಂದರು ನಂತರದಲ್ಲಿ ಕರ್ನಾಟಕ ಬೇರೆ ತಮಿಳು ಬೇರೆ ಅಂತ ಮುಂಚೆ ಇರಲಿಲ್ಲ ಹಾಗೆ ನೋಡಿದರೆ ಆಂಧ್ರ ಮಹಾರಾಷ್ಟ್ರ ಕೇರಳ ಈಗಿನ ತಮಿಳುನಾಡು ಈ ರಾಜ್ಯಗಳು ಇವತ್ತು ಬೇರೆ ಬೇರೆ ಇದೆ ಆದರೆ ಅವೆಲ್ಲವೂ ಒಟ್ಟಗೆಯಿತ್ತು ಸಾವ್ರ್ದ ಒಂಬೈನೂರ ಐವತ್ತರಲ್ಲಿ ಗಣರಾಜ್ಯ ಆಯಿತು ದೇಶ ಗಣರಾಜ್ಯ ಆಗ ಭಾಷಾವಾರು ವಿಂಗಡಣೆ ಆಯಿತು ಹೆಚ್ಚಿನ ಜನ ತಮಿಳು ಜನ ಇರೋ ಜಾಗಕ್ಕೆ ತಮಿಳುನಾಡು ಕನ್ನಡ ಜನ ಇರೋ ಜಾಗಕ್ಕೆ ಕರ್ನಾಟಕ ತೆಲುಗು ಇರೋ ಅಂಥ ಜಾಗಕ್ಕೆ ಆಂಧ್ರ ಹಾಗೆಯೇ ಮಾಲಯಾಳಮ್ ಇರುವಂಥ ಜಾಗಕ್ಕೆ ಕೇರಳ ಹೀಗೆ ಒಂದು ಗಡಿ ರೇಖೆನಾ ಒಂದು ಫಿಕ್ಸ್ ಮಾಡಿದ್ರು ಈ ರೀತಿ ಗಡಿ ರೇಖೆಗಳಾದಾಗ ಆಯಾ ಜನರುಗಳು ಅಲ್ಲಿ ಅಭಿವೃದ್ಧಿನ ಪಡೆಯೋದಕ್ಕೆ ಪ್ರಾರಂಭ ಆದವು